ನಾವೂ ಹೊಲಗಳನ್ನು ಕ್ಲೀನ್ ಮಾಡಲು ಫಸ್ಟೂ ಕುಂಟೆ ಕುಂಟೆಲಿಂದ ಎಲ್ಲ ಹೊಲಾ ವಾಣ ಮಾಡತ್ತಿ ಅಂದರೆ ಅದ್ರಾಗ ಹೊಲ್ಗಳು ಕುಂಟೆ ಹೊಡ್ಸಿ ಆಮೇಲೆ ಹರಗ್ತೀವಿ ಹರಗಿದ ಮೇಲೆ ಅದಕ್ಕೆ ಇದು ಬರುತ್ತೆ ಹರಗೋದು ಅದು ಅಂತ್ರ ಇದು ಇದ್ದಂಗೆ ಇರ್ತದೆ ಬ್ಲೇಡು ಅದನ್ನೆಲ್ಲ ಸಾಪ್ ಮಾ ಅದ್ರಲ್ಲಿರೋ ಕಸ ಕಡ್ಡಿ ಎಲ್ಲ ತೆಗ್ದಾಕಿ ಆಮೇಲೆ ಕುಂಟೆಲಿಂದ ಕುಂಟೆಲಿಂದಾ ಇದು ಬೋದ ಅಂತೇಳಿ ಮಾಡ್ತೀವಿ ಅದಕ್ಕೆ ಎಲ್ಲ ಲೈನ್ ಈ ಥರ ಬೀಜ ಊರಲು ಮಾಡ್ಕೊತೀವಿ ಅದಕ್ಕೇ ಏನು ಬೇಕಂದರೆ ಕುಂಟೆ ಬೇಕಾಗ್ತದೆ ಎತ್ ಬೇಕು ಎತ್ತು ಆಮೇಲೆ ಇವು ಬಿತ್ತಲೂ ಬಿತ್ತೋಕಾ ಹೆಣ್ಣುಮಕ್ಳು ಬೇಕು ಹೆಣ್ಮಕ್ಳ್ ಅಂದರೆ ಉಡಿ ಕಟ್ಕೋತಾರ್ ಒಂದು ಉಡಿ ಅಂದರೆ ಅವ ಇದು ಈಗೆಲ್ಲಾ ಪುಟ್ಟಿಗಳ್ ಅವೆಲ್ಲ ಬರ್ತಾವು ಅವಾಗೆಲ್ಲ ಉಡಿ ಕಟ್ಕೊಂಡು ಶೇಂಗಾ ಬಿತ್ತಲು ಮತ್ತು ಜೋಳ ಜೋಳ ಅವೆಲ್ಲಾ ಬಿತ್ತಾರೆ ಅವು ಈಗೀಗ ಕಳೆ ತೆಗಿಯಾಕೆ ಕುಡ್ಗೊಲ್ ಬೇಕು ಕುಡ್ಗೊಲು ನೀರು ಕಟ್ಟಲು ಸಲ್ಕಿ ಆಮೇಲೆ ಗಿಡ್ಗಳು ಎಲ್ಲ ಅಗ್ಯಾಕೇವು ಅಗ್ದು ಗಿಡಗಳು ಇಡೋಕೆ ಹಾರೆ ಬೇಕು ಮತ್ತು ಪಿಕಾಸಿ ಅಂತ ಬರ್ತದೆ ಅಂದರೆ ಪಿಕಾಸಿ ಅಂತ ಬರ್ತದೆ ಅದನ್ನು ತಗೊಂಡು ತೋಡ್ತೀವಿ ತೋಡೀ ಹೇಳ್ತೀವಿ ಆಮೇಲೆ ತರಕಾರಿ ಬೆಳೆಯಲು ಸಲ್ಕೀ ಇಲ್ಲಿಂದ ಎಲ್ಲ ಹಸ ಇದು ಮಾಡಿ ಆಮೇಲೆ ಈ ಕಳೆಯಲ್ಲಿ ಕಳೆ ತೆಗ್ಯೋಕೆ ಇದೂ ಕಳೆ ತಗ್ಯೋಕೆ ಕುಡ್ಗೊಲ್ಲು ಅಂಥವೆಲ್ಲ ಬೇಕು ಕೃಷಿ ಮಾಡೋಕೇ ಅದೆ ಕುಂಟೆ ಕೂರಿಗೆ ಆಮೇಲೆ ಎಡೆ ಹೊಡೆಯದಂತ ಹೇಳ್ ಬರ್ತದೆ ಬಿತ್ತಿದ ಮೇಲೆ ಅದು ಅವೆಲ್ಲಾ ತಗೊಂಡು ಉಪ್ಯೋಗಿಸ್ತೀವ್ ನಾವೂ ಅಮೆಲೆ ನಾವು ಹೆಣ್ಮಕ್ಳು ಗೊಬ್ಬರ ಹಾಕಾಕ ಪುಟ್ಟಿಗಳು ತಗೊಂಡ್ ಹೋಗ್ತೀವಿ ಗೊಬ್ಬರ ಪುಟ್ಯಾಗ ಹಾಕೊಂಡು ಬಡ್ಡಿಗಳಿಗೆಲ್ಲಾ ಗೊಬ್ಬರ ಹಾಕಂಡೋಗ್ತೀವಿ ಗೊಬ್ಬರ ಹಾಕ್ತೀವಿ ಆಮೇಲೆ ಕಾಯಿ ಗೆಡ್ಡೆಯಲ್ಲ ಹರಿಯೋಕೇ ಪುಟ್ಟಿಗಳು ಉಪಯೋಗಿಸ್ತೀವಿ ಪುಟ್ಟಿಗಳಗ್ ಜವ್ಳಿ ಕಾಯಿ ಬೆಂಡೆ ಕಾಯಿ ಟಮಾಟೆಹಣ್ಣು ಇಂಥವೆಲ್ಲ ಹರಿಯೋಕೆ ಪುಟ್ಟಿಗಳು ಆಮೇಲೆ ಎಲ್ಲ ಇದು ಮಾಡಿ ಎಲ್ಲ ಮಾಡ್ತೀವಿ ಆಮೇಲೆ ಈಗೆಲ್ಲಾ ಮಾಡ್ತಾರೆ ಈ ಕಳೆ ತೆಗಿಯಾಕೆ ಈ ಕಡೆ ಕಬ್ಬೂ ಕಬ್ ಬೆಳೀತಾರಲ್ಲ ಈ ಕಡೆ ಕಬ್ ಬೆಳೆಯೋಕೇ ಗುದ್ಲಿ ಅಂತ ಬರ್ತದೆ ಕಬ್ ಕಾ ಕಬ್ಬು ಕಳೆ ತೆಗಿಯಾಕೆ ಗುದ್ಲಿ ಕುಡ್ಗೊಲು ಅಂತೇಳೀ ತೆಗಿತಿವಿ ಕಳೇಯನ್ನ ಆಮೇಲೆ ಗುದ್ಲೀಲಿಂದ ತಗ್ದು ಆಮೇಲೆ ಸಣ್ಣದು ಸಸಿ ಇದ್ದಾಗ ಅವಾಗ ಕುಡ್ಗೊಲಿಂದ ತೆಗಿತೀವಿ ಆಮೇಲೆ ಸ್ವಲ್ಪ ದೊಡ್ಡದಾದ್ಮೇಲೆ ಕುರ್ಚಿಗೆ ಅಂತ ಬರ್ತಾದೆ ಒಂದು ಕುರ್ಚಿಗೆ ತಗೊಂಡು ಕಳೆ ತೆಗೀತೀವಿ ಗೊಬ್ಬರ ಹಾಕಲು ಪುಟ್ಟಿ ಬಳಸ್ತೀವಿ ಕಬ್ಬಿಣ ಪುಟ್ಟಿ ಪುಟ್ಟಿಗಳನ್ನ ಅಮೇಲೆ ಕಬ್ ಕಡಿಯಲು ಕುಡ್ಗೊಲ್ಲು ಕುಡ್ಗೊಲ್ಲು ಕತ್ತಿ ಕತ್ತಿ ಬರ್ತಾವೆ ಕುಡ್ಗೊಲ್ಲು ಕತ್ತಿಯನ್ನು ಬಳಸ್ತೀವ್ ಕಬ್ ಕಡಿಯಲು ನೆಲ್ಲು ಕೊಯ್ಯೋಕೆ ಕುಡ್ಗೊಲ್ಲು ಜೋಳ ಸಜ್ಜೆ ನವಣೆ ಅವಂಥವೆಲ್ಲ ಕೊಯ್ಯೋಕ ಕುಡ್ಗೊಲ್ ತಗೊಂಡ್ ಉಪಯೋಗಿಸ್ತೀವಿ ಮತ್ತು ಮರ ಗಿಡಗಳು ಅಂಥವೂ ಕಡಿಯಲು ಕುಡ್ಗೊಲು ಬಳಸ್ತೀವಿ ಆಮೇಲೆ ಅಷ್ಟೆಲ್ಲ ಬಳಸ್ತೀವಿ ಅಷ್ಟೇ ಮಾಹಿತಿ ಗೊತ್ತು ನಮಗೆ ನಾವು ನೋಡಿದ್ದು ಹಳ್ಳಿ ವಾತಾವರ್ಣಗೆ ಅವಾಗ್ ಹೋಗ್ತಿದ್ವಲ ಇಷ್ಟು ಅಂತ್ರ ಗೊತ್ತು ಅಷ್ಟೇ ಗೊತ್ತು ನಮಗೆ